ಹಾಂ ನಮ್ಸ್ಕಾರ ರೀ ಹಾಂ ಹೇಳಿರಿ ಯಾರು ಮಾತಾಡುದು ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಹೌದಾ

ಹಾಂ ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ಹೌದು ರೀ ಈಗ ಹೇಳಿರಿ ಈಗ ಹೌದು ಹೌದು ಹೌದು ಹೌದು ಹೌದು ಆಯಿತು ಇವಾಗ ಹೇಗೆ ಹೇಗೆ ಐತ್ರಿ ಇವಾಗ ಹ್ಯಾಗು ಹುಷಾರಿದ್ದೀರೋ ಇಲ್ಲ ಈಗ ತಿಂಡಿ ತಿಂದು ಹೆಂಗಾಯ್ತು ಇವಾಗ ನಿಮ್ದು ಆ್ಯಸಿಡಿಟಿಯೆಲ್ಲ ಹೆಂಗಿತ್ತು ಇವಾಗ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹೋ ಹೋ ಹೋ

ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ಹೇಗೂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಡಾಕ್ಟ್ರಗೆ ಸ್ವಲ್ಪ ಮಾತಾಡಕ್ಕೆ ಏನ್ರ ಅವಕಾಶ ಕೊಡಿರಿ ಹಾಂ ಇಲ್ಲ ನೀವು ಅವಾಗ ಅವೇ ಗುಳಿಗೇನೇ ಕಂಟಿನ್ಯೂ ಮಾಡಿರಿ ಇನ್ನೊಂದು ಎರಡು ದಿವಸ ಕಂಟಿನ್ಯೂ ಮಾಡಿರಿ ಮತ್ತು ಬೈಕಿನಾಗೆ ಅಡ್ಡಾಡುದು ಸ್ವಲ್ಪ್ ಕಡಿಮೆ ಮಾಡಿಕೊಳ್ರಿ ಅಂದರೆ ವಿಂಟ್ರ ಸೀಜನ್ ಇದೆ ನಿಮ್ಮ ಮೈ ಬಿರಿಯೋದೆಲ್ಲ ಕಡಿಮೆ ಆಗ್ತೈತಿ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಬಿಸಿನೀರ್ಲಿನೇ ಸ್ನಾನ ಮಾಡಿರಿ ಬಿಸಿ ನೀರ್ಲಿನೇ ಮುಖ ತೊಳಕೊಳ್ರಿ ಜಾಸ್ತಿ ಮತ್ತು ಎಣ್ಣಿ ಸ್ನಾನ ವಾರಕ್ಕೊಂದು ಎರಡು ದಿವಸ ಎಣ್ಣಿ ಸ್ನಾನ ಮಾಡಿಕೊಂಡ್ರೆ ಚಲೋ ಆಗ್ತೈತಿ ಹಾಂ ನಿಮ್ಮ ಸ್ಕಿನ್ ಬಿರಿಯೋದು ಕಡಿ ಕಡ್ಮಿ ಆಗ್ತೈತಿ ಹ್ಞೂ ಮತ್ತು ಸ್ವಲ್ಪ್ ಮನೆ ಒಳ್ಗೆ ಬೆಚ್ಚಗೆ ವಾಕಿಂಗ್ ಮಾಡಿರಿ ಚಳಿ ಒಳಗೆ ಹೋಗಿ ವಾಕಿಂಗ್ ಮಾಡಕ್ಕ ಹೋಗ್ಬಾರ್ದ್ ಈ ಸೀಜನ್ದಾಗ ಪ್ರಾಬ್ಲಮ್ ಆಗ್ತೈತಿ ಮತ್ತು ಏನಪ್ಪ ಅಂತಂದರೆ ಒಳಗೇನೆ ವಾಕಿಂಗ್ ಮಾಡ್ಬೇಕು ಮನೆ ಒಳಗೇನೆ ವಾಕಿಂಗ್ ಮಾಡಿರಿ ಹಾಂ ಹಾಂ ಬಿಸಿ ಬಿಸಿ ಆಹಾರನ ತಗೋಬೇಕು ನೀವು ಇವಾಗ ಈ ಟೈಮ್ನಾಗೆ ಚಳಿ ಅಂದ್ರೆ ತಿಂದಿದ್ದೆಲ್ಲ ಡೈಜೇಷನ್ ಆಗ್ತದೆ ಹಾಂ ಹಾಂ ಆಯ್ತು ಮತ್ತು ಇನ್ನು ಎರಡು ದಿನ ಬಿಟ್ಟು ಬನ್ನಿರಿ ಹ್ಞೂ ಸರಿ ನಮಸ್ಕಾರ